ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಲೆನಾಡು ಅಂದರೆ ಕಾಡು ಬೆಟ್ಟ ಅಲ್ಲಿ ಪಕ್ಷಿ ಮತ್ತು ಪ್ರಾಣಿಗಳು ಅಂದರೆ ಸಹಜ ಇದ್ದೇ ಇರುತ್ತೆ ಮತ್ತೆ ನಮ್ಮ ಹತ್ತಿರ ಗುಡವಿ ಎಂದು ಪಕ್ಷಿಧಾಮನೂ ಇದೆ ಅಲ್ಲಿ ಎಲ್ಲ ದೇಶದ ಪಕ್ಷಿಗಳು ಬರುತ್ತೆ ಒಂದೋ ಎರಡೋ ಅನ್ನೋ ಇದೆ ಅದು ಅಂತ ಅಲ್ಲ ಎಲ್ಲ ದೇಶಗಳ ಪಕ್ಷಿಗಳು ಬರುತ್ತದೆ ಇಲ್ಲಿ ನಮ್ಮ ಹತ್ತಿರ ಕಾಣಿಸಿಕೊಳ್ಳುವುದು ಗಿಳಿ ಗುಬ್ಬಿ ಬಿಳಿ ಕೊಕ್ಕರೆ ಆಮೇಲೆ ಕಾಗೆ ಮಾಮೂಲಿ ಎಲ್ಲ ಕಡೆ ಕಾಣಿಸಿಕೊಳ್ಳುವ ಪಕ್ಷಿ ಅದು ಕೆಲವು ಕಡೆ ಕಾಗೇನೂ ಕಡಿಮೆ ಆಗಿದೆ ಇಲ್ಲಿ ನಮಗೆ ಆ ರೀತಿ ಕಾಗೇನೂ ಕಾಣಿಸಿಕೊಳ್ಳುತ್ತದೆ ಆಮೇಲೆ ಗಿಳಿಗಳು ಜಾಸ್ತಿ ಆಮೇಲೆ ಗುಬ್ಬಿಗಳದ್ದು ಪ್ರಮಾಣಾನೂ ಕಡಿಮೆ ಆಗಿದೆ ಈ ಮೊಬೈಲ್ ಪರಿಸ್ಥಿತಿಯಿಂದ ಎಫ್ ಎಂ ಸಿಗ್ನಲಿಂದ ಗುಬ್ಬಿಗಳು ಕಾಣಿಸಿಕೊಳ್ಳುತ್ತಿಲ್ಲ ಅದು ನಮಗೆ ಸ್ವಲ್ಪ ಬೇಜಾರಾದ ಸಂಗತಿ ನನ್ನ ಮೆಚ್ಚಿನ ಪಕ್ಷಿ ಏನು ಅಂದರೆ ಗಿಳಿ ಪಾರಿವಾಳ ಇದು ಒಂದು ಒಂದು ಥರ ಸಾಕು ಪಕ್ಷಿಗಳು ಅದು ಸಾಕು ಪಕ್ಷಿಗಳು ಅಂದರೆ ಪಂಜರದಲ್ಲಿ ಸಾಕುವುದು ತಪ್ಪೇ ಅದಕ್ಕೆ ಅದರಂತ ಒಂದು ಫ್ರೀಡಂ ಇರೋದಿಲ್ಲ ಮತ್ತು ಪಕ್ಷಿ ಅಂದರೆ ರೆಕ್ಕೆ ಬಿಚ್ಚಿ ಹಾರಾಡುವುದು ಅದರ ಒಂದು ಸ್ವಭಾವ ಅದನ್ನು ಗೂಡಿನಲ್ಲಿ ಇಟ್ಟು ಸಾಕುವುದು ಸ್ವಲ್ಪ ತಪ್ಪು ಆದರೆ ಕೆಲವರು ಸಾಕುತ್ತಾರೆ ಅಂದರೆ ತನ್ನದೇ ಆದ ಒಂದು ಮನೆಯ ಒಂದು ವ್ಯಕ್ತಿ ಥರ ಸಾಕುತ್ತಾರೆ ಅದು ಹೇಳಿದ ಹಾಗೆ ಕೇಳುತ್ತೆ ಮಾತನಾಡುವ ಗಿಳಿ ಅನ್ನೋದು ಒಂದು ನಿಮಗೆ ಗೊತ್ತೇ ಇರುವ ಹಾಗೆ ಒಂದು ಗಿಳಿಯನ್ನು ಮಾತು ಮಾತು ಸುದಾ ಕಲಿಸುತ್ತಾರೆ ಆದ್ದರಿಂದ ನನಗೆ ಮೆಚ್ಚಿನ ಪಕ್ಷಿ ಗಿಳಿ ಮತ್ತು ನವಿಲು ಸುದಾ ನಮ್ಮಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ ಕೆಲವರ ಮನೆಯಲ್ಲಿ ನವಿಲು ಕೂಡ ಸಾಕಿದ್ದಾರೆ ಇದು ಆ ಪಕ್ಷಿ ಅದು ಪಕ್ಷಿ ಅಂತಲ್ಲ ಎಲ್ಲ ರೀತಿ ಪಕ್ಷಿಗಳು ಮಲೆನಾಡಲ್ಲಿ ಕಾಣಿಸಿಕೊಳ್ಳುತ್ತವೆ